ಮನುಷ್ಯನು ಪ್ರಥಮವಾಗಿ ಪುಸ್ತಕದ ಪರಿಚಯವಾಗಿನಿಂದ ಪ್ರಪಂಚದ ಒಂದು ಜ್ಞಾನ ಆರಂಭದ ಹಾಳೆಯಿಂದನ ಸ್ಟಾರ್ಟಾಗತ್ತೆ ನನ್ನದು ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೌದು ಕನ್ನಡ ಮೀಡಿಯಮ್ ಆಗಿರ್ಬೌದು ಒಬ್ಬ ಮನುಷ್ಯ ಹುಟ್ಬೇಕಾದ್ರೆ ಆದರೆ ನನಗೊಂದು ಇಷ್ಟವಾದ ಒಂದು ಪುಸ್ತಕ ಅಂತಂತಂದರೆ ಕನ್ನಡ ಪುಸ್ತಕ ಆ ಕನ್ನಡ ಪುಸ್ತಕ ಅಕ್ಷರಗಳು ವ್ಯಂಜನಗಳು ಸಂಧಿಗಳು ಇವೆಲ್ಲವನ್ನು ನಾವು ಪರಿಚಯ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಂಥ ನನ್ನ ಕನ್ನಡ ಭಾಷೆ ಅಂತ ಕನ್ನಡ ಭಾಷೆಯ ಒಂದು ಪುಸ್ತಕಗಳು ಓದೋಕ ಪ್ರಾರಂಬಭ ಮಾಡಿದೆ ಅವುಂತು ಭಾಷೆಯಲ್ಲಿ ವಿವಿಧ ಆದರೆ ಒಂದು ಪುಸ್ತಕದ ಒಂದು ವಿಷಯವನ್ನು ಕನ್ನಡ ಭಾಷೆಯನ್ನು ಓದ್ಬೇಕಂದರೆ ಬೇರೆ ಕಲ್ತ್ಕೊಂಡರೆ ಮುಂದಿನ ದಿನಗಳಲ್ಲಿ ಯಾವ ರೀತ್ಯಾಗಿ ಫಲ ಆಗಿ ಒರಗೆ ಬರುತ್ತೆ ಅನ್ನೋದನ್ನ ನಾವು ಭಾಳಷ್ಟು ಒಂದು ಕನ್ನಡದ ವಿಷಯ ಪುಸ್ತಕಗಳನ್ನು ಓದ್ತಾಯಿದ್ದೆ ಕನ್ ಗದ್ಯಭಾಗ ಕೆಲವೊಂದು ನಾಟಕಗಳು ಪುರಾಣಗಳು ಒಂದು ಹಳೆಯ ಕನ್ನಡದಲ್ಲಿ ಅಬ್ದಿಯೋ ಮೋರ್ಮೆ ಕಾಲವಶೆದಿಯಮ್ ಮರ್ಯಾದೆಯಮ್ ದಾಂಟದೆ ಅನ್ನುವ ರಾಮ ಲಕ್ಷ್ಮಣ ಅವರ ರಾವಣನನ್ನ ಕೊಂದ ಸನ್ನಿವೇಶಗಳು ಕೂಡ ಭಾಳಷ್ಟು ಓದಿದ್ದೀನಿ ಆ ರೀತ್ಯಾಗಿ ಕನ್ನಡ ಒಂದು ಪುಸ್ತಕ ಓದ್ತಾ ಓದ್ತಾ ಓದ್ತಾ ಓದ್ತಾ ಓದ್ತಾ ನಮಗೆ ಇತಿಹಾಸ ವಿಷಯ ಆಗಿರ್ಬೌದು ಮತ್ತು ತಾಂತ್ರಿಕತೆ ವಿಷಯಗಳಾಗಿರ್ಬೌದು ರಾಜಕೀಯ ವಿಷಯಗಳಾಗಿರ್ಬೌದು ಈ ಕನ್ನಡ ಪುಸ್ತಕ ಆದ ನಂತರ ಒಂದು ರಾಜಕೀಯ ವ್ಯವಸ್ಥೆ ಒಂದು ಸಂವಿಧಾನದ ಪುಸ್ತಕ ನನಗೆ ಅನ್ಸುತ್ತೆ ಪ್ರತಿ ಒಬ್ಬ ಮನುಷ್ಯನು ಅವ್ಯಾಸ ಮಾಡ್ಕೊಳ್ಬೇಕು ಒಂದು ರಾಜ್ಕೀಯ ವ್ಯವಸ್ತೆಯಲ್ಲಿನ ಸಂವಿಧಾನದ ಒಂದು ಪುಸ್ತಕ ಆ ಸಂವಿಧಾನ ಪುಸ್ತಕದಲ್ಲಿ ಸ್ವತಂತ್ರ ಬಂದ ಎಪ್ಪತ್ತೈದು ವರ್ಷ ಆದರು ಕೂಡ ಒಂದೇ ಆಡಳಿತ ರಾಜ್ಕೀಯ ವ್ಯಕ್ತಿಗುಳು ಅವರವರ ಒಂದು ಇಷ್ಟಾನುಸಾರವಾಗಿ ಆಳ್ವಿಕೆಯ ಒಂದು ಪಕ್ಷವು ತಮಗಿಷ್ಟ ಬಂದಂತೆ ಬದಲಾಯಿಸ್ಕೊಂಡು ಆಡಳಿತ ನಡೆಸ್ತಾರೆ ಇಂಥ ಒಂದು ಸಂವಿಧಾನ ಅಂತಂದರೆ ಪ್ರತಿ ಒಬ್ಬರಿಗೂ ಮುನ್ನೂರ ಅರವತ್ತು ಪರ್ಸೆಂಟ್ ಎಲ್ಲಾ ಸಾರ್ವಜನಿಕವಾಗಿ ಉಪಯೋಗ ಮತ್ತು ಅಭಿವೃದ್ಧಿ ಪರ ಇರಬೇಕು ಎಲ್ಲಾ ಜನಾಂಗದವರು ಈ ಸಂವಿಧಾನ ಅನ್ನೋದನ್ನೇ ಹುಟ್ಟಿದಾಗ್ನಿಂದು ಸಾಯೋ ತನಕ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಡೈಲಿ ಒನ್ ಅವರ್ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷ ಆದ್ರು ಕೂಡ ಒಂದೇ ಸಂವಿಧಾನ ಸಮಾನ ಆಡಳಿತ ಇಲ್ಲದ ಒಂದು ರಂಗಗಳು ವಿದ್ಯಾರ್ಹತೆರಲ್ಲಿ ಕೂಡ ಸಮಾನ ಆಡಳಿತ ಇಲ್ಲ ಎಲ್ಲ ರಂಗಗಳಲ್ಲು ಸಮಾನ ಆಡಳಿತ ಇಲ್ಲ ಯಾಕಂದರೆ ಇಲ್ಲಿ ಪ್ರತಿಭೆಯಿರು ತಕ್ಕಂಥವ್ನು ಶ್ರಮ ಜೀವಿ ಟ್ಯಾಲೆಂಟೆಡ್ ಪರ್ಸನ್ ಏನ್ಮಾಡ್ತಯಿದಾನೆ ಹಿಂದುಳಿತಾ ಇದ್ದಾನೆ ಇಂಥ ಹಿಂದುಳಿತಕ್ಕಂಥ ಒಂದು ಸಂವಿಧಾನ್ದಲ್ಲಿ ನಾವು ಬದಕ್ತಾ ಇದೀವಂದ್ರೆ ನಮಗೆ ಭಾಳ ಬೇಜಾರಾಗ್ತಾಯಿದೆ ಒಂದು ಶಿಕ್ಷಣ ರಂಗ ಈಗ ಒಂದು ಭಾರತ ದೇಶ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದ್ದರೂ ಕೂಡ ಆ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಎಲ್ಲ ರಾಜ್ಯಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಆಯ ಒಂದು ಲಾಂಗ್ವೇಜಿಗೆ ತಕ್ಕಂತೆ ಸಬ್ಜೆಕ್ಟ್ ಒಂದೇ ಇರ್ಬೋದು ಲಾಂಗ್ವೇಜ್ ಚೇಂಜಾಗ್ಬೋದು ಆ ರೀತ್ಯಾಗಿ ಮಾಡಿದರೆ ಮಾತ್ರ ಭಾಳಷ್ಟು ಚೆನ್ನಾಗಿರತ್ತೆ ಏಕಂದರೆ ಇಡೀ ಭಾರತ ದೇಶದಲ್ಲಿ ಯಾರ್ಯಾರೋ ಒಂದು ಎಬಿಲಿಟಿ ಪರ್ಪೊಜ್ ಎಬಿಲಿಟಿ ಪರ್ಪೊಜ್ ನಾವು ಒಂದು ಸಬ್ಜೆಕ್ಟ್ನ ಯಾರಿಗೆ ಇಷ್ಟ ಇರತ್ತೆ ಆ ಸಬ್ಜೆಕ್ಟ್ ಮಾಡ್ಕೊ ಈಗ ಉದಾಹರಣೆಗೆ ವೈದ್ಯಕೀಯ ರಂಗ ಆಗ್ಬಿಟೈತೆ ಮೆಡಿಕಲ್ ಮೆಡಿಕಲ್ ರಂಗದಲ್ಲಿ ಏನಾಗತ್ತೆ ದುಡ್ಡಿರೋರ್ನ ಮಾತ್ರ ಓದ್ತಾಯಿದಾರೆ ಎಬಿಲಿಟಿ ಇರೋನ್ ಏನು ಮಾಡ್ತಾನೆ ದುಡ್ಡು ಕಟ್ಲ ಇರ್ದ ಯಾವುದೋ ಒಂದು ಕಿರಾಣಿ ಶಾಪ್ನಾಗ ಮಾಡ್ತಾನೆ ಇಂಥವುಗುಳ್ನ ಇಂಥ ಒಂದು ಅನುಭವಗಳ್ನ ಸಂವಿಧಾನದಲ್ಲಿ ಕುಂದು ಕೊರತೆ ತಂದಿಡುವಂತಹವಂಥ ಅನುಭವಗುಳ್ನ ಸಂವಿಧಾನದಲ್ಲಿ ಸೇರ್ಸ್ಬೇಕು ಒನ್ ಅವರ್ ಡೈಲಿ ಒನ್ ಅವರ್ರು ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಪುಸ್ತಕಗಳು ಬರ್ದು ಬಿಡುಗಡೆ ಮಾಡಬೇಕು ಯಾಕಂದರೆ ಯಾವ ರಾಜ್ಯದಲ್ಲಿ ಏನೇನ್ ಸಮಸ್ಯೆಯಿದೆ ಎಲ್ಲಾ ರಾಜ್ಯಗಳ ಸಮಸ್ಯೆಗಳನ್ನು ಒಂದು ಗೂಡ್ಸಿ ಮಾಡ್ದಾಗ ಎಲ್ಲಾ ಇಡೀ ಸಂವಿಧಾನದ ಪುಸ್ತಕದಲ್ಲಿ ಓದಿದ್ದರೂ ಕೂಡ ಒಬ್ಬ ಬೇಬಿ ಕ್ಲಾಸ್ ಸ್ಟೂಡೆಂಟ್ನಿಂದ ಪ್ರಾರಂಭವಾಗಿ ನಮ್ಮ ಜೀವನ ಹೆಂಗೆ ಪ್ರಾರಂಭವಾಗತ್ತೆ ಸಂವಿಧಾನದ ಮೊದಲ ಪುಟದಿಂದ ಕೊನೆಯ ಪುಟವರೆಗೂ ಕೂಡ ಸಮಾನ ಆಡಳಿತ ಹಿತ ದೃಷ್ಟಿಯಿಂದ ಸಮಾನ ನ್ಯಾಯಾಂಗ ಆಗಿರ್ಬೌದು ನ್ಯಾಯಾಂಗ ಇಲಾಖೆಯಲ್ಲಿ ನ್ಯಾಯ ಒದಗಿಸ್ಕೋಡ್ಬೌದು ಮತ್ತು ಸಮಾನ ಶಿಕ್ಷಣ ಸಮಾನ ಕೈಗಾರಿಕೋದ್ಯಮ ಸಮಾನ ಜನಾಂಗದಲ್ಲಿ ಕೂಡ ಸಮಾನ ನೋಟ ಹಿಂದುಳಿದವರು ಮುಂದುಳಿದವರು ಜನಸಂಖ್ಯೆ ಮೇಲೆ ಇದು ಸಂವಿಧಾನ ಬರ್ದಿರೋದು ಭಾಳ ತಪ್ಪೇ ಇದೆ ಎಲ್ಲಾ ಒಗ್ಗೂಡಿಸಿ ಶ್ರೇಷ್ಠವಾಗಿರ್ತಕ್ಕಂಥ ಮುಂದುವರ್ದಿರ್ತಕ್ಕಂಥ ದೇಶಗಳ ಸಂವಿಧಾನಗಳ ಪುಸ್ತಕಗಳನ್ನು ಕೂಡ ನಾವು ಅಳವಡಿಸ್ಕೊಂಡು ಸ್ಟಡಿ ಮಾಡ್ಬಿಟ್ಟು ಆಮೇಲೆ ನಮ್ಮ ಭಾರತದ ಸಂವಿಧಾನವನ್ನು ಕೂಡ ಒಂದು ಪುಸ್ತಕ ಪ್ರತಿ ಒಬ್ಬರು ಓದ್ಬೇಕದನ್ನ ಬದಲಾವಣೆ ಇತ್ತಂದರೆ ಎಲ್ಲ ಈಗೆಲ್ಲಾ ಆನ್ಲೈನ್ ಜನ್ರೇಶನ್ ಟೆಕ್ನಾಲಜಿ ಪ್ರಕಾರ ಒಂದು ಗೂಡಿಸಿ ಮಾಡ್ಬೌದು ಮುಂದಿನ ದಿನಗಳಲ್ಲಿ ಕೂಡ ಎಲ್ಲಾ ಸಂವಿಧಾನವು ಕೂಡ ಏಕ ಆಡಳಿತ ಸಂವಿಧಾನ ಇದ್ದರೆ ಭಾಳ ಚೆನ್ನಾಗಿ ಅನ್ಸ್ತದ